ಹಾಂ ಅಲೋ ಹಾಂ ಹೌದು ಹೇಳಿ ಹಾಂ ಹೌದಾ ಹೇಳಿ ಹೌದಾ ಹಾಂ ನಿಮಗೆ ಹಾಂ ಹಾಂ ಇದಕ್ಕೆ ಡ್ಯಾಂಡ್ರಪ್ಪು ಆಗದೆ ಇರಕೆ ಏನಾದರು ಬೇಕಿತ್ತಾ ಹಾಂ ಹಾಗೆ ಇದು ನಿಮ್ಮ ನಮ್ಮ ಅಂಗಡಿಲಿ ಸಲೂನಲ್ಲಿ ಸಿಗುತ್ತೆ ಬರ್ತೀರಾ ನಮಗೆ ಡ್ಯಾಂಡ್ರಪ್ ಆಗದೆ ಇರೋದಕ್ಕೆ ಹೇರ್ ಪಾಲ್ ಆಗದೆ ಇರೋದಕ್ಕೆ ಸುಮಾರು ಸಿಗುತ್ತೆ ಹಾಗೆ

ನೀವು ಒಂದುಸಲ ಸಲೂನಿಗೆ ಬಂದರೆ ಚೆನ್ನಾಗಿರ್ತಿತ್ತು ಹಾಂ ಸಲೂನಿಗೆ ಸಲೂನಿನಲ್ಲಿ ನಿಮಗೆ ಟ್ರೀಟ್ಮೆಂಟಲ್ಲ ಚೆನ್ನಾಗಿ ಸಿಗುತ್ತೆ ಅಂದ್ರೆ ಈಗ ಹೇರ್ ಪಾಲ್ ಆಗಗೆ ಇರೋದಕ್ಕೆ ಈಗ ನಿಮಗೆ ಹೇರ್ ಪಾಲ್ ಆಗೋಕೆ ನೀರಿನ ಸಮಸ್ಯೆ ಇರ್ಬೋದು ಸೋಪ್ ಸಮಸ್ಯೆ ಇರ್ಬೋದು ಶಾಂಪು ಸಮಸ್ಯೆ ಇರ್ಬೋದು ಅದಕ್ಕೆ ನಮ್ಮಲ್ಲಿ ಒಂದು ಶಾಂಪು ಬರುತ್ತೆ ಅದನ್ನ ನೀವು ಹಾಕ್ಕೊಂಡು ಸ್ನಾನ ಮಾಡಿದ್ರೆ ಡೈಲಿ ಹೇರ್ಸ್ ಹೇರ್ ಪಾಲ್ ಆಗದು ತಪ್ಪುತ್ತೆ ನೋಡಿ ಡ್ಯಾಂಡ್ರಪ್ ಆಗೊಲ್ಲ ಹೇರ್ ಪಾಲ್ ಆಗೊಲ್ಲ ಹಾಂ ಹೌದು ಹಾಂ ಹೌದಾ ಅದಕ್ಕೆ ಅದೇ ಡ್ಯಾಂಡ್ರಪ್ ಸಮಸ್ಯೆಯಿಂದನೆ ಹಾಗೆ ಆಗ್ತ ಇರುತ್ತೆ ಹಾಂ ಡ್ಯಾಂಡ್ರಪ್ ಸಮಸ್ಯೆ ಇರುತ್ತಲ ಅದರಿಂದನೆ ನೀವು ಹಾಗೆ ಆಗ್ತ ಇರುತ್ತೆ ನೀವು ಒಂದ್ಸಲ ಡ್ಯಾಂಡ್ರ ಹಾಂ ಡ್ಯಾಂಡ್ರಪ್ ಕ್ಲಿಯರ್ ಮಾಡ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಸರಿ ಆಗುತ್ತೆ ಕೂದಲು ವಯ್ಟ್ ಹಾಂ ಹಾಂ ಕೂದಲು ವಯ್ಟ್ ವಯ್ಟ್ ಆಗಲ್ಲ ಚೆನ್ನಾಗಿ ಕೂದಲು ಇದಾಗುತ್ತೆ ಸರಿ ಆಗುತ್ತೆ ಹಾಂ ಹಾಂ ಇಲ್ಲ ಇಲ್ಲ ಸೈಡ್ ಯಾವುದು ಇರಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ ಹ್ಞೂ ಹೌದು ಹೌದು ನೀವು ಒಂದುಸಲ ಸಲೂನಿಗೆ ಬನ್ನಿ ಆಯಿತಾ

ಹಾಂ ಸಲೂನಿಗೆ ಬಂದು ನೀವು ಏನು ಡ್ಯಾಂಡ್ರಪ್ ಆಗ್ತಯಿದೆ ಹೇರ್ ಪಾಲ್ ಆಗ್ತಾಯಿದೆ ಅದಕ್ಕೆ ನೀವು ನೋಡಿ ಒಂದುಸಲ ವಿಚಾರ್ಸ್ಕೊಂಡು ಹೋಗಿ ಸರಿ ಬನ್ನಿ ಆಯಿತಾ ಹಾಂ ಹಾಂ ಇರ್ತಿವಿ ಇರ್ತಿವಿ ಬನ್ನಿ ಹಾಂ ಸರಿ ಹಾಂ ಓ ಹಾಂ ಓಕೆ